ಈ ಜಗತ್ತು ತುಂಬಾ ವಿಸ್ತಾರಗೊಂಡಿದೆ ಹೇಗೆ ಎಂದರೆ ಮುಂಚೆ ಇದ್ದ ಉಡುಪುಗಳು ಇಂದಿಲ್ಲ ಮುಂಚೆ ಎಲ್ಲರು ಕೂಡ ಸೀರೆಯನ್ನುಟ್ಟು ಮೈತುಂಬ ಉಡುಪುಗಳನ್ನ ಹಾಕಿ ಓಡಾಡುತ್ತಿದ್ದರು ಆದರೆ ಈಗ ಆ ಯಾವುದೇ ಉಡುಪುಗಳು ಇಲ್ಲ ತುಂಬಾ ಅರೆಬೆತ್ತಲೆಯಂತೆ ಓಡಾಡುತ್ತಿದ್ದಾರೆ ಹಾಗೆಯೇ ಗಂಡು ಮಕ್ಕಳು ಕೂಡ ಮುಂಚೆ ಹೆಣ್ಣುಮಕ್ಕಳನ್ನು ತುಂಬಾ ಗೌರವಿಸುತ್ತಿದ್ದರು ಆದರೆ ಈಗ ಅವರು ತುಂಬಾ ನಿರೀಕ್ಷಿಸುತ್ತಿದ್ದಾರೆ ಹಾಗೇ ಹೆಣ್ಣು ಮಕ್ಕಳು ಒಂಟಿಯಾಗಿ ಸಿಕ್ಕರೆ ಗಂಡು ಮಕ್ಕಳಿಗೆ ಅದೊಂದು ಅದೊಂದು ಒಳ್ಳೆಯ ಸಮಯ ಎಂದೇ ಭಾವಿಸುತ್ತಾರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವುದೇ ಅವರ ಕೆಲಸವಾಗಿದೆ ಈಗಿನ ಜಗತ್ತಿನಲ್ಲಂತೂ ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವ ಬಾಂಧವ್ಯಗಳೇ ಕಡಿಮೆಯಾಗಿದೆ ಅಣ್ಣನ ಕೆಟ್ಟ ಕಾಮದ ಕಣ್ಣು ತಂಗಿಯ ಮೇಲೆ ಬಿದ್ದು ಅವರು ಕೂಡ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಜಗತ್ತು ಮುಂಚೆ ಇದ್ದಂತೆ ಇಂದಿಲ್ಲ ಇಂದು ಇರುವಂತೆ ಮುಂದೆ ಇರುವುದಿಲ್ಲ ಏಕೆಂದರೆ ಈಗಿನ ಜಗತ್ತು ಒಂದು ಚಕ್ರ ಇದ್ದಂತೆ ಅದು ಸುಮ್ಮನೆ ಅದು ತಿರುಗುತ್ತಲೇ ಇರುತ್ತದೆ ಏಕೆಂದರೆ ಹಿಂದೆ ನಮ್ಮ ಹಿರಿಯರು ತುಂಬಾ ಸಂಪ್ರದಾಯಗಳನ್ನು ಹಬ್ಬ ಹರಿದಿನಗಳನ್ನು ಎಲ್ಲವನ್ನು ತುಂಬಾ ಆಚರಣೆ ಮಾಡುತ್ತಿದ್ದರು ಆದರೆ ಈಗಿನ ಜನರು ಅವನ್ನ ಯಾವುದನ್ನೂ ಲೆಕ್ಕವಿಡುತ್ತಿಲ್ಲ ತುಂಬಾ ಕಡಿಮೆ ಹಬ್ಬಗಳನ್ನು ಮಾಡುತ್ತಿದ್ದಾರೆ ಹೀಗೇ ಮುಂದುವರೆದರೆ ಮುಂದಿನ ಜಗತ್ತಿನಲ್ಲಿ ಆ ಹಬ್ಬಗಳೇ ಕಣ್ಮರೆಯಾಗಲು ಸಾಧ್ಯತೆಗಳಿವೆ ಹೀಗೆ ಜಗತ್ತು ತುಂಬ ಅಂದರೆ ತುಂಬಾ ಬದಲಾಗುತ್ತಿದೆ ಇದಕ್ಕೆ ಯಾವುದೇ ನಿಯಂತ್ರಣವಿಲ್ಲ ಹಾಗೆ ನನ್ನ ಗಮನಕ್ಕೆ ಬಂದಿರುವುದೇನೆಂದರೆ ಮುಂಚೆ ಈ ನಮ್ಮ ಕೈಯಲ್ಲಿ ಮಾಧ್ಯಮಗಳು ಇದ್ದು ಇರುತ್ತಿರಲಿಲ್ಲ ದೂರದರ್ಶನಗಳು ಇರುತ್ತಿರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಹುಡುಗರ ಕೈಯಲ್ಲೂ ಕೂಡ ಕೈಯಲ್ಲಿ ಮಾಧ್ಯಮಗಳೆಲ್ಲಾ ಆಟವಾಡುತ್ತಿದೆ ಹಾಗೆಯೇ ಮುಂದೆ ಇದು ಇನ್ನೂ ಮುಂದೆ ಹೋದರೆ ಮುಂದೆ ಮಕ್ಕಳು ಹುಟ್ಟುತ್ತಲೇ ಕೈಯಲ್ಲಿ ಮಾಧ್ಯಮಗಳನ್ನೆಲ್ಲ ಹಿಡಿದುಕೊಂಡು ಹುಟ್ಟುತ್ತಾರೆಂದು ಭಾವಿಸಬಹುದು ಏಕೆಂದರೆ ಹಿಂದಿನ ಕಾಲದ ಮಕ್ಕಳೆಲ್ಲ ಅವರು ಸಣ್ಣವರಿದ್ದಾಗಲೇ ಆಟವಾಡಲು ತುಂಬಾ ಹೋಗುತ್ತಿದ್ದರು ಅವರ ಆಟ ಏನೆಂದರೆ ಮನೆಯ ಹೊರಗಿನ ಆಟಗಳು ಏನೆಂದರೆ ಕುಂಟಾಬಿಲ್ಲೆ ಜಾರುಬಂಡಿ ಹಾವು ಏಣಿ ಆಟ ಪಗಡೆ ಆಟ ಈ ಥರ ಆಟಗಳನ್ನು ತುಂಬ ಆಡುತ್ತಿದ್ದರು ಆದರೆ ಈಗ ನಾವುಗಳು ಬಂದುಬಿಟ್ಟು ಆ ಪಗಡೆ ಆಟವನ್ನೇ ಲೂಡೋ ಎಂದು ಬದಲಾಯಿಸಿಕೊಂಡು ಆಡುತ್ತಿದ್ದೇವೆ ಮನೆ ಬಿಟ್ಟು ಹೊರಗೆ ಹೋಗುವುದೇ ಇಲ್ಲ ಎಲ್ಲರು ಕೂಡ ಮನೆಯಲ್ಲೇ ಕೂತು ಕೈಯಲ್ಲಿ ದೂರವಾಣಿ ಹಿಡ್ದುಕೊಂಡು ನೋಡುತ್ತೇವೆ ಇನ್ನು ಮುಂದೆ ಬಂದರೆ ಇನ್ನು ಮುಂದಿನ ಕಾಲದಲ್ಲಂತೂ ಮಕ್ಕಳು ಯಾವ ಅವರವರ ತಂದೆ ತಾಯಿಗಳ ಮಾತುಗಳನ್ನೇ ಕೇಳುವುದಿಲ್ಲ ಏಕೆಂದರೆ ಅವರು ಅಷ್ಟೊಂದು ಮಗ್ನವಾಗಿರುತ್ತಾರೆ ದೂರವಾಣಿಯಲ್ಲಿ ಇದು ಈಗಿನ ಕಾಲದಲ್ಲಿ ಹಿಂದಿನ ಕಾಲದಿಂದ ಈಗಿನ ಕಾಲಕ್ಕೆ ಬದಲಾಗಿರುವ ಜಗತ್ತು ಹಾಗೆಯೇ ಇಂದಿನ ಜಗತ್ತು ಮುಂದಿನ ಕಾಲಕ್ಕೆ ಬದಲಾಗೇ ಆಗುತ್ತದೆ ಎನ್ನುವ ಮಾತುಗಳನ್ನು ನಾನು ಆಡುತ್ತೇನೆ